ಹ್ಞೂ ಹಲೋ ಮೇಡಮ್ ನಮಸ್ತೆ ನನ್ನ ಹೆಸರು ಶಿಲ್ಪಾ ಅಂತ ಓ ಹೌದು ಅದೆ ಗೊತ್ತಾಯಿತು ಮೇಡಮ್ ಆ ಕಾಲೇಜಲ್ಲೆ ನಾನು ಓದಬೇಕು ಅಂತ ಹೇಳ್ಬಿಟ್ಟು ಇವಾಗ ನನ್ನದು ನೈನ್ಟಿ ಫೈವ್ ಆಗಿದೆ ಪರ್ಸಂಟೇಜು ಹ್ಞೂ ಇವಾಗ ನಿಮ್ಮ ಕಾಲೇಜ್ ಅಲ್ಲಿ ತುಂಬಾ ಡೊನೇಷನ್ನು ಮತ್ತು ಫೀಝ್ ಎಲ್ಲ ತುಂಬಾ ಜಾಸ್ತಿ ಅಂತ ಹೇಳಿದರು ನಂಗೆ ಅದೇ ಕಾಲೇಜ್ ಅಲ್ಲೆ ಓದಬೇಕು ಅಂತ ತುಂಬನೇ ಆಸೆ ಇದೆ ಇಂಟ್ರಸ್ಟು ಇದೆ ಇವಾಗ ಅಷ್ಟೊಂದು ಫೀಝು ಡೊನೇಷನ್ನು ಕೊಟ್ಟು ಓದ್ಸೋವಷ್ಟು ನಮ್ಮ ತಂದೆ ತಾಯಿಗೇ ಇಲ್ಲ ನಾವು ತುಂಬ ಕಡು ಬಡವರು ಹಾಗಾಗಿ ನನಗೆ ಫೀಝು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀರಾ ಮೇಡಮ್

ಇಲ್ಲ ನಾವೂ ನಾವು ಬಡುವ್ರು ಆಗಿರೋದರಿಂದ ನಮಗೆ ಮೂರು ಕಂತು ಕೊಟ್ಟರೇನೆ ತುಂಬ ಅನುಕೂಲ ಮೇಡಮ್ ಯಾಕೆ ಅಂದರೆ ನನ್ಗೆ ಅಷ್ಟೊಂದು ಕಟ್ಟುವಷ್ಟು ಆಗಲ್ಲ ಯಾಕಂದರೆ ಕೂಲಿ ಮಾಡ್ತಾರೆ ನಮ್ಮ ತಂದೆ ತಾಯಿ ಇಬ್ಬರೂನು ಹಾಗಾಗಿ ನಾವು ಅದರಲ್ಲೇ ಜೀವನ ಮಾಡ್ಕೊಬೇಕು ಆಯಿತು ಮೇಡಮ್ ನಾನು ಪಾರ್ಟ್ ಟೈಮ್ ಆಯಿತು ಮೇಡಮ್ ನನಗೆ ಕ ಇವಾಗ ಮಾ ನಾನು ಎಜುಕೇಶನ್ ಓದ್ಕೊಳ್ತಾನೇ ನಾನು ಪಾರ್ಟ್ ಟೈಮ್ ಜಾಬುಗೂ ಹೋಗ್ತಿದಿನಿ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡ್ಬಿಟ್ಟು ನಂದು ಹಾಲ್ ಟಿಕೆಟ್ ಬರೋದರೊಳಗೇನೆ ನಾನು ಅಷ್ಟು ಅಮೌಂಟ್ನು ಪೇ ಮಾಡ್ತೀನಿ ನನಗೆ ಡಿಸ್ಕೌಂಟ್ ಕೊಡ್ತಿರೋದರಿಂದ ನಾನು ಇನ್ನೊಂದು ಒಂದ್ ನಮ್ಮ ಮ್ಯಾಮ್ ನಿಮ್ಮ ಹತ್ರ ನಾನೂ ಒಂದೂ ಇದನ್ನ ಕೇಳ್ಕ ಸಜೆಶನ್ ತಗೊಬೋದ ನನ್ಗ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದಾ ನಿಮ್ಮ ಸಬ್ಜೆಕ್ಟ್ಸ್ ಅಲ್ಲಿ ಆಮೇಲೇ ಏನಾದರೂ ನನಗೆ ನಿಮ್ಮ ಕಾಲೇಜ್ ಅಲ್ಲಿ ನನ್ಗೆ ಏನಾದರೂ ಮೋಸದಿಂದ ಏನಾದರೂ ನಡಿತಿದ್ದರೆ ಅನ್ಯಾಯ ಆಗ್ತಿದ್ದರೆ ನಾನು ಕಂಪ್ಲೇಂಟು ಮಾಡ್ಬೋದಲ್ಲವಾ ಯಾಕೆ ಕೇಳ್ತಿದಿನಂದರೆ

ಹೌದಾ ಮೇಡಮ್ ಓಕೆ ಮ್ಯಾಮ್ ಹ್ಞೂ ಆನ್ಲೈನ್ ಕ್ಲಾಸ್ ಏನು ಬೇಡ ಮೇಡಮ್ ಅದಕ್ಕೆ ನಾನು ಕಾಲೇಜ್ ಅಲ್ಲಿ ಬಂದ್ಬಿಟ್ಟೆ ಓದಬೇಕು ಅನ್ನೋದು ನಮ್ಮ ತಂದೆ ತಾಯಿ ಆಸೆ ಹಂಗಾಗಿ ನಾನು ಕಾಲೇಜ್ ಅಲ್ಲಿ ಬಂದ್ಬಿಟ್ಟೆ ನಾನು ಓದ್ತೀನಿ ನನ್ಗೆ ಏನು ಅಂದರೆ ಅದೇ ನಮಗೆ ಇವತ್ತು ಚಿಕ್ಕ ಪುಟ್ಟ ನಾವೂ ಸ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದರಿಂದ ಮನೆಯಿಂದ ಹೊರಗೆ ಕಳ್ಸೋಕ್ಕೇನೆ ತಂದೆ ತಾಯಿಗಳು ಹೆದರ್ತಿರ್ತಾರೆ ಅಂಥದ್ರಲ್ಲಿ ನಾನು ಇವಾಗ ಅವ್ರಿಗೆ ಸಣ್ಣ ಮಗಳು ನನಗೆ ಓದ್ಬಿಟ್ಟು ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲರುನೂವ ಅವ್ರ ನಂಬಿಕೆ ಅವ್ರ ವಿಶ್ವಾಸನ ನಾನು ಉಳ್ಸ್ಕೊಬೇಕು ನನಿಗೆ ಈಗ ಆ ಕಾಲೇಜ್ ಅಲ್ಲೆ ಓದಬೇಕು ಅಂತ ತುಂಬ ಆಸೆ ಇರೋದರಿಂದ ಇವಾಗ ನನಗೆ ನೀವು ಪ್ರಿನ್ಸಿಪಲ್ ಆದರೂ ನೀವೇ ನನ್ಗೆ ಇದ್ದು ಸಪೋರ್ಟ್ ಮಾಡ್ತೀರಿ ಅಂದಾಗ ಆಯಿತು ಮೇಡಮ್ ತ್ಯಾಂಕ್ ಯೂ ಧನ್ಯವಾದಗಳು